ಹೇಳಿ ಯಾರು ಮಾತಾಡೋದು ಹೌದು ಡಾಕ್ಟರ್ ಸುಮನ್ ಮಾತಾಡ್ತಿರೋದು ಏನಾಗಬೇಕಿತ್ತು ಹೌದಾ ಏನಾಗಿದೆ ಮೇಡಮ್ ಏನೆಂದ್ರೆ ಏನು ತೊಂದರೆ ಆಗಿದೆ ಹೌದಾ

ಓಕೆ ಶೀತ ಅಷ್ಟೇನಾ ಮತ್ತೆ ಬೇರೆ ಏನಾದರೂ ಓಕೆ ಏನಾದರೂ ಕೋಲ್ಡ್ ಐಟಮ್ ತಿಂದಿದ್ದಿರಾ ಅಥ್ವಾ ಬೇರೆಯವ್ರಿಂದ ಯಾರಾದರೂ ಬಂದಿತ್ತಾ ಹೇಗೆ ಓಕೆ ಓಕೆ ಬನ್ನಿ ಮೇಡಮ್ ನಾಳೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ಹತ್ತು ಗಂಟೆಗೆ ಬನ್ನಿ ಹತ್ತು ಗಂಟೆಗೆ ನಾವು ಕ್ಲಿನಿಕಲ್ಲಿ ಇರ್ತೇವೆ ಆಮೇಲೆ ನಿಮಗೆ ಇನ್ನು ಶೀತ ಅಷ್ಟೇನಾ ಗಂಟಲು ಹಿಡ್ಕೊಳ್ಳೋದು ಮೂಗಲ್ಲಿ ಉರಿ ತಲೆನೋವು ಹಾಂ ಹಾಂ ಹಾಂ ತಲೆ ಭಾರ ಓಕೆ ಮತ್ತೆ ಆಗ ನೀವು ಈವಾಗ ನಾನು ನಾಳೆವರೆಗೂ ಕ್ಲಿನಿಕಿಗೆ ಬರೋವರೆಗು ನೀವು ಏನು ಮಾಡ್ಬಹುದು ಅಂದರೆ ಒಂದು ಸ್ವಲ್ಪ ಉಗುರ್ಬೆಚ್ಗೆ ನೀರಲ್ಲಿ ಕಾಲು ಇಟ್ಕೊಂಡು ಕೂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ತಲೆನೋವು ಕಡಿಮೆ ಆಗುತ್ತೆ ಅದ್ಬಿಟ್ರೆ ನೀವು ಸ್ಟಿಮ್ ತಗೊಳ್ಳಿ ಸ್ಟಿಮ್ ತಗೊಳ್ಳೋದ್ರಿಂದ ಶೀತ ಕಮ್ಮಿ ಆಗುತ್ತೆ ಇವಾಗ ಒಂದು ಸ್ವಲ್ಪ ಸದ್ಯದ ಮಟ್ಟಿಗೆ ತುಂಬ ನಾಳೆ ಹತ್ತು ಗಂಟೆವರೆಗೂ ಲೇಟಾಗುತ್ತೆ ನಿಮಗೆ ಇವಾಗೆ ಇಮಿಡೆಟ್ ತುಂಬ ಜೋರಾಗಿದೆ ಅಂತ ಅಂದ್ರೆ ಇವಾಗ ಅಲ್ಲಿವರೆಗು ನೀವು ರಿಲೀ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಸ್ಟಿಮ್ ತಗೊಳ್ಳಿ ಹಾಗೆ ಒಂದು ಸ್ವಲ್ಪ ನಾಳೆವರೆಗೂ ಬಿಸಿನೀರೆ ಕುಡೀರಿ ಕೋಲ್ಡ್ ಆದಾಗ ಶೀತ ಆದಾಗ ಒಂದು ಸ್ವಲ್ಪ ಹೆಚ್ಚು ಬಿಸ್ನೀರು ಕುಡಿಬೇಕು ಮತ್ತೆ ಒಂದು ಸ್ವಲ್ಪ ಕಷಾಯ ಹಾಂ ಮನೇಲೆ ಮಾಡಿದಂಥ ಕಷಾಯಗಳನ್ನು ಕುಡಿಬೇಕು ಇವು ಮನೆ ಮದ್ದು ಅಂತ ಹೌದಾ ಅತ್ತೆ ಅವರು ಅವರಿಗೆ ಏನು ತೋರಿಸಬೇಕಿತ್ತ ಹಾಂ ಹೌದಾ ಶುಗರ್ ಮಾತ್ರನ ಬೇರೆ ಏನಾದರೂ ಮಾಡಬೇಕಿತ್ತಾ ಬಿ ಪಿ ಓಕೆ ಹಾಂ ಆಯಿತು ಆಯಿತು ನೀವು ಕರ್ಕೊಂಡ್ಬನ್ನಿ ನಾಳೆ ಹತ್ತು ಗಂಟೆಗೆ ಬನ್ನಿ ಅಲ್ಲಿವರೆಗೂ ನಾನು ಹೇಳಿದ್ದು ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ನಾಳೆ ಹತ್ತು ಗಂಟೆಗೆ ಬರೋವಾಗ ಕರ್ಕೊಂಡ್ಬನ್ನಿ ಹಾಂ ಹಾಂ ಇದ್ದಾನೆ ನಾವು ಮನೆ ಬಿಡೋ ಮುಂಚೆ ಒಂದು ಕಾಲ್ ಮಾಡಿ ಬನ್ನಿ ಹಾಂ ಇದೆ ನಂಬರ್ ಓಕೆ ಮಾ ತ್ಯಾಂಕ್ ಯು ಮಾ